ನಾನು ಇವತ್ತು ಅಡುಗೆ ಮಾಡಿದ್ದೆ ನನಗೆ ಅಡುಗೆ ಮಾಡೋಕ್ಕೆ ತುಂಬ ಇಷ್ಟ ಅದಕ್ಕೆ ನಾನು ಇವತ್ತು ರೊಟ್ಟಿ ಕಲ್ಲಿಂದ ಚಪಾತಿ ಮಾಡಿದೆ ಮತ್ತು ಗೊಜ್ಜೂ ಮಾಡಿದೆ ನಮ್ಮ ಮನೆಯಲ್ಲಿ ತಿಂದು ಎಲ್ಲರೂ ಚೆನ್ನಾಗಿದೆ ಅಂತ ಹೇಳಿದರು ಆಮೇಲೆ ನಾನು ಮಧ್ಯಾಹ್ನ ಸಾಂಬಾರು ಮಾಡಿದೆ ಸಾಂಬಾರು ಸಾಂಬಾರು ಮಾಡೋದು ನನಗೆ ತುಂಬ ಇಷ್ಟ ನಾನು ಸಮ್ ಸಾಂಬಾರು ಮಾಡಿ ನನ್ನ ಫ್ರೆಂಡ್ಸ್ಗೆ ತಿನ್ನಿಸ್ದೆ ಅವರು ಅವರು ತಿಂದು ಚೆನ್ನಾಗಿದ್ದೆ ಅಂತ ಹೇಳಿದ್ರು ನನಗೆ ಚಿತ್ರಾನ್ನ ಚಿತ್ರಾನ್ನ ಮಾಡೋಕ್ಕೆ ತುಂಬ ಇಷ್ಟ ನಾನು ಇವತ್ತು ಬೆಳಿಗ್ಗೆ ಚಿತ್ರಾನ್ನ ಮಾಡಿದೆ ಅದು ಮಾಡೋದು ತುಂಬ ಸುಲಭ ಅದು ಹೇಗೆ ಮಾಡು ಮಾಡುತ್ತಾರೆ ಅಂದರೆ ಮೊದಲು ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಅದರಲ್ಲಿ ಈರುಳ್ಳಿ ಕರ್ಬೇವಿನ ಸೊಪ್ಪು ಮೆಣಸಿನಕಾಯಿ ಅರಿಶಿಣ ಪುಡಿ ಉಪ್ಪು ನಿಂಬೆ ಹಣ್ಣಿನ ರಸ ಹಾಕಿ ಮಿಕ್ಸ್ ಮಾಡಿ ಆಮೇಲೆ ಅದರಲ್ಲಿ ಅನ್ನ ಹಾಕಿ ಮಿಕ್ಸ್ ಮಾಡಿ ಐದು ನಿಮಿಷ ಪಾತ್ರೆ ಮೇಲೆ ತಟ್ಟೆ ಮುಚ್ಚಿ ಆಮೇಲೆ ಚಿತ್ರಾನ್ನ ರೆಡಿ ಅಷ್ಟೇ ಊಟ ಮಾಡೋದು ತುಂಬ ಸುಲಭ ನಾನು ಇವತ್ತು ನನ್ನ ಫ್ಯಾಮಿಲಿ ಜೊತೆ ಹೋಟೆಲ್ಗೆ ಹೋಗಿದ್ದೆ ಅಲ್ಲಿ ಪಾಸ್ತಾ ತಿಂದು ಅಲ್ಲಿ ಪಾಸ್ತಾ ತಿಂದೆ ಅದು ತುಂಬ ಚೆನ್ನಾಗಿತ್ತು ಅದಕ್ಕೆ ನಾನು ಮನೆಗೆ ಬಂದು ಪಾಸ್ತ ಮಾಡಿ ಪಾಸ್ತ ಮಾಡಿದ್ದೆ ಅದು ತುಂಬ ಚೆನ್ನಾಗಿತ್ತು ನನಗೆ ತುಂಬ ಇಷ್ಟ ಆಯಿತು ನನಗೆ ಊಟ ಮಾಡೋದು ತುಂಬ ತುಂಬ ಇಷ್ಟ ನಾನು ಡೈಲಿ ಏನನ್ನಾದರೂ ಟ್ರೈ ಮಾಡ್ತೀನಿ ಊಟ ಊಟ ಮಾಡೋದು ಊಟ ಊಟ ಮಿಕ್ಕಿದರೆ ಅದರಲ್ಲಿ ಚಿತ್ರಾನ್ನ ಮೊಸರನ್ನ ಎಲ್ಲ ಮಾಡ್ತಿರ್ತೀನಿ ಡೈಲಿ ಒಂದು ಒಂದು ಡಿಶ್ ಟ್ರೈ ಮಾಡ್ತಾಯಿರ್ತೀನಿ ಗೋಭಿ ಪಾನಿಪುರಿ ಅದೆಲ್ಲ ಮಾಡೋಕ್ಕೆ ಬರುತ್ತೆ ಊಟ ಮಾಡೋದು ತುಂಬ ಸುಲಭ ಅದರಲ್ಲಿ ಮಸಾಲೆಗಳೆಲ್ಲ ಇರುತ್ತೆ ಗರಮ್ ಮಸಾಲೆ ಅಚ್ಚಾರ್ ಧನಿಯಾ ಅರಿಶಿಣ ಪುಡಿ ಉಪ್ಪು ಖಾರದ ಪುಡಿ ಎಲ್ಲ ಇರುತ್ತೆ ವೆಜಿಟೇಬಲ್ಸಿಂದ ನಾವು ಸಾಲೆಡ್ಡು ಸಾಂಬಾರು ಎಲ್ಲ ಮಾಡ್ಬೌದು ಸ್ಯಾಲೆಡ್ಡಲ್ಲಿ ಟೊಮ್ಯಾಟೋ ಕ್ಯಾರೆಟ್ ಬೀನ್ಸ್ ಬೆಂಡೆಕಾಯಿ ಆಲೂಗಡ್ಡೆ ಮೂಲಂಗಿ ಎಲ್ಲ ಹಾಕಿ ಸ್ಯಾಲೆಡ್ ಮಾಡ್ಬೌದು ಸ್ಯಾಲೆಡ್ ಸ್ಯಾಲೆಡ್ ಮಾಡ್ಬೋದು ಸ್ಯಾಲೆಡ್ಸ್ ತಿಂದರೆ ಹೆಲ್ತುಗೆ ಹೆಲ್ತುಗೆ ಚೆನ್ನಾಗಿರುತ್ತೆ ಆಮೇಲೆ ಇವತ್ತು ಆಮೇಲೆ ಊಟ ಮಾಡೋದು ತುಂಬ ಈಸಿ ಕುಕ್ಕರಲ್ಲಿ ಮಾಡೋದು ತುಂಬಾ ಈಸಿ ಊಟ ರೊಟ್ಟಿ ಕಲ್ಲಿಂದ ರೊಟ್ಟಿ ಮಾಡ್ಬೌದು ದೋಸೆ ಮಾಡೋದು ತುಂಬ ಇಷ್ಟ ದೋಸೆ ಜೊತೆ ಪಲ್ಯ ಚಟ್ನಿ ಎಲ್ಲ ಚೆನ್ನಾಗಿರುತ್ತೆ ಇನ್ನು ವೆ ವೆಜಿಟೇಬಲ್ಸ್ ಬಾತ್ ವೆಜಿಟೇಬಲ್ಸ್ ಬಾತ್ ಅದೆಲ್ಲ ಚೆನ್ನಾಗಿರುತ್ತೆ ಪುಳಿಯೋಗರೆ ಮೊಸರನ್ನ ಮೊಸರನ್ನ ಮಾಡೋದು ತುಂಬ ಸುಲಭ ಊಟ ಊಟ ಊಟದಲ್ಲಿ ಮೊಸರನ್ನ ಹಾಕಿ ಅದರಲ್ಲಿ ನೀರು ಹಾಕಿ ಉಪ್ಪು ಹಾಕಿ ಮಿಕ್ಸ್ ಮಾಡ್ಬಿಟ್ರೆ ಅಷ್ಟೇ